ಹಲೋ ಅಲೋ ಮೇಡಮ್ ನಮಸ್ಕಾರ ಮೇಡಮ್ ಖುಷ್ಬೂ ಮಾತಾಡ್ತಿದ್ದೀನಿ ನಾನು ಮೇಡಮ್ ನಂದು ಮದುವೆ ಪಿಕ್ಸ್ ಆಗಿದೆ ಸೊ ಅದಕ್ಕಾಗಿ ನಿಮ್ಮ ಬ್ಯಾನ್ ನಿಮ್ಮ ಖಾತೆಯಲ್ಲಿ ನನಗೆ ಚಿನ್ನದ ಸಾಲ ಬೇಕಾಗಿತ್ತು ಮ್ಯಾಮ್ ಹ್ಞೂ ನಾವು ಕಂ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೇವೆ ಮ್ಯಾಮ್ ನಮಗೆ ಒಂದು ಹದಿನೈದು ಸಾವಿರ ಕ ಬರ್ತಿದೆ ಹೌದು ಮ್ಯಾಮ್ ನಾವು ಐವತ್ತು ಗ್ರಾಮ್ ಚಿನ್ನ ತೊಗೊಬೇಕು ಅಂದ್ಕೊಂಡಿದ್ದೀವಿ ಮೂರು ಲಕ್ಷ ಸಾಲ ಬೇಕು ಮ್ಯಾಮ್ ನಮಗೆ

ಹೌದು ಮ್ಯಾಮ್ ಒಡವೆ

ಸರಿ ಮ್ಯಾಮ್ ಅದಕ್ಕೆ ಇಂಟ್ರೆಶ್ಟ್ ಎಲ್ಲಾ ಹೆಂಗೆ ಆಂ ಸರಿ ಮ್ಯಾಮ್ ಸರಿ ಮ್ಯಾಮ್ ಅದು ತಿಂಗ್ಳ ತಿಂಗ್ಳ ಕಟ್ಟೋದಾ ಮತ್ತೆ ವರ್ಷಕ್ಕೇ ಆ ಥರ ಕಟ್ಟೋದಾ ಮ್ಯಾಮ್ ಸರಿ ಮ್ಯಾಮ್

ಹಾಂ ಸರಿ ಮ್ಯಾಮ್ ಹಾಂ ಹ್ಞೂ ಸರಿ ಸರಿ ಮ್ಯಾಮ್ ಅದು ಯಾವಾಗ ಕೊಡ್ತೀರಾ ಮ್ಯಾಮ್ ಆಂ ಸರಿ ಮ್ಯಾಮ್ ಹಾಂ ಆಂ ಸರಿ ಮ್ಯಾಮ್ ಆಂ ಸರಿ ಮ್ಯಾಮ್ ಕಳಿಸ್ಕೋಡ್ತೀವಿ ಹಾಂ ಧನ್ಯವಾದಗಳು ಮ್ಯಾಮ್